ನಮ್ಮ ಸಾಧನೆಗಳು ನಮ್ಮ ಸಾಧನೆಗಳು ಏನೆಂದ್ರೆ ನಾವು ವ್ಯವಸಾಯ ಮಾಡುವ ಒಂದು ಒಂದು ಒಣ ಭೂಮಿ ಆ ಒಣ ಭೂಮಿಯನ್ನು ನಾವು ಹಸಿರೀಕರಣ ಹಸಿರೀಕರಣ ಮಾಡಬೇಕಾದ್ರೆ ನಮಗೆ ನೀರಿಲ್ಲ ಆ ನೀರು ಬೇಕಾಗಿತ್ತು ಆ ಒಣ ಭೂಮಿಯನ್ನು ನಾವು ಹಸನಾಗಿಸಿ ಹಸನು ಮಾಡ್ಬೇಕೆಂದ್ರೆ ನಮಗೆ ಅಲ್ಲೆಲ್ಲ ಬಂಡೆಕಲ್ಲುಗಳಿತ್ತು ಆ ಬಂಡೆಕಲ್ಲುಗಳನ್ನೆಲ್ಲ ಒಡೆದು ಅದನ್ನು ಯಂತ್ರಗಳಿಂದ ಎಲ್ಲ ಭೂಮಿ ಹಸನು ಮಾಡಿ ಅಲ್ಲಿ ಒಂದು ನಾವು ವ್ಯವಸಾಯ ಮಾಡಬೇಕಾದರೆ ನಮಗೆ ಒಂದು ಬೋರ್ವೆಲ್ ಕೊರೆಸ್ಬೇಕಾಗಿತ್ತು ಕೊಳವೆ ಬಾವಿ ಆ ಕೊಳವೆ ಬಾವಿ ಕೊರೆಸೋದೇ ನನಗೆ ದೊಡ್ಡ ಸಾಧನೆ ಅಷ್ಟಿಷ್ಟು ಹಣ ಖರ್ಚಾಗ್ತಾಯಿರಲಿಲ್ಲ ನನಗೆ ತುಂಬ ಹಣ ಖರ್ಚಾಗ್ತಾಯಿತ್ತು ಕೊಳವೆ ಬಾವಿ ನಮಗೆ ಇಲ್ಲಿ ಮಳೆ ಇಲ್ಲ ಯಾವುದೇ ನದಿ ಮೂಲ ಇಲ್ಲ ನಮಗೆ ನಮಗೆ ಮಳೆ ಹೆಚ್ಚಾಗಿ ಬಂದರೆ ಮಳೆ ಆಶ್ರಿತ ಭೂಮಿ ನಮ್ಮದು ಆಗ ನಾವು ಕೊಳವೆ ಬಾವಿ ಕೊರೆಸಲು ಹಣ ಇಲ್ಲದೇ ಅದಕ್ಕೆ ಹಣ ಕ್ರೋಢೀಕರಿಸಿ ಹಣ ಕ್ರೋಢೀಕರಿಸಿ ನಾವು ಬೋರ್ವೆಲ್ಲ ಕೊಳವೆ ಬಾವಿ ಕೊರೆಸೋದಿದ್ಯಲ್ಲ ಅದು ನನಗೆ ದೊಡ್ಡ ಸಾಧನೆ ಆಗ್ಬಿಟ್ಟಿತ್ತು ನಾನು ತೋಟದಲ್ಲಿ ಬೇರೆಯವರ ಜಮೀನಿನಲ್ಲೆಲ್ಲ ಕೂಲಿ ಕೆಲಸ ಮಾಡಿ ಅದನ್ನು ನೂರು ನೂರು ರೂಪಾಯಿ ಒಂದು ಕಡೆ ಸೇರಿಸಿ ಅದನ್ನು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ಒಂದು ಕಡೆ ಕ್ರೋಢೀಕರಿಸಲಿಕ್ಕೆ ನನಗೆ ಐದು ವರ್ಷ ಸಮಯ ಬೇಕಾಯಿತು ಐದು ವರ್ಷ ನಾನು ಬೇರೆ ಹೊಲ ಗದ್ದೆಗಳಲ್ಲೆಲ್ಲ ಕೂಲಿ ಮಾಡಿ ದುಡಿಮೆ ಮಾಡಿ ಅದನ್ನು ಕೂಡಿಟ್ಟ ಹಣದಲ್ಲಿ ನಾನು ಒಂದು ಕೊಳವೆ ಬಾವಿ ಕೊರೆಸಿದೆ ಆ ಕೊಳವೆ ಬಾವಿಯಲ್ಲಿ ನೀರು ಸಿಕ್ಕಾಗ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಆ ಕೊಳವೆ ಬಾವಿಯಲ್ಲಿ ನಾನು ಮತ್ತೆ ಅದಕ್ಕೆ ಬೇಕಾದಂಥ ಮೋಟಾರನ್ನು ಇಳಿಸಿ ಆ ನೀರನ್ನೆಲ್ಲ ಮೇಲಕ್ಕೆ ಪಂಪ್ ಮಾಡಿ ನಾವು ತೋಟದ ವ್ಯವಸಾಯ ಮಾಡಿ ಈ ಇವತ್ತು ನಾನು ನನ್ನ ಜಮೀನಿನಲ್ಲಿ ಒಂದು ಗಿಡ ಮರಗಳು ಹಣ್ಣಿನ ಗಿಡಗಳು ಹಲಸು ಮಾವು ಸಪೋಟ ಅದರ ಜೊತೆಗೆ ನಮಗೆ ಬೇಕಾದ ರಾಗಿ ಭತ್ತ ಎಲ್ಲ ಬೆಳಿತಾಯಿದ್ದೀವಿ ಇವತ್ತು ಮನೆಯಲ್ಲಿ ಇರುವ ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಹೊಟ್ಟೆ ತುಂಬ ಊಟ ಮಾಡಿ ಈಗ ನಾವು ಬೇರೆಯವರಿಗೆಲ್ಲ ನಾವು ದಾನ ಮಾಡೋದು ಮಾಡ್ತಾಯಿರೋ ಅಲ್ಲಿ ಇರುವ ನಮಗೆ ಹೆಮ್ಮೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಇವತ್ತು ನಾವು ಒಂದು ಬೇರೆ ಒಂದು ನೂರು ಜನಕ್ಕೆ ಭತ್ತ ರಾಗಿ ದಾನ ಮಾಡ್ತಾಯಿದ್ದೀವಿ ಅದರಲ್ಲಿ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ